ನಮ್ಮಲ್ಲಿ ಬಟಾಟೆ ಸೌತೆಕಾಯಿ ಕುಂಬಳ್ ಕಾಯಿ ಕುಂಬಳ ಕಾಯಿ ಬಸಲೇ ಬಟಾಟೆ ರೇಟ್ ಕುಂಬಳ ಕಾಯಿ ಕೆ ಜಿಗೇ ಐವತ್ತು ರೂಪಾಯಿ ಬಟಾಟೆ ಕೆ ಜಿಗೆ ನಲ್ವತ್ತು ರೂಪಾಯಿ ಸರ್

ಮನೆಗೆವಾ ಯಾವ ಊರು ಎಲ್ಲಿದು ನಿಮ್ಮದು ಶಾಪ ಎಲ್ಲಿ ಎಲ್ಲಿ ಸರ್ ಹೌದು ಸರ್ ಹ್ಞೂ ಹ್ಞೂ ಬಾಡಿಗೆ ಆಗ್ತದೆ ಸರ್ ಅಲ್ಲಿಗೆ ಬರಲಿಕ್ಕೆ ಗಾಡೀಲಿ ಕಳಿಸಿಕೊಡ್ತೇವೆ ನಾವು ನೂರ ಐವತ್ತು ರೂಪಾಯಿ ಆಗ್ತದೆ ಸರ್ ಸಂಜೆ ಸಂಜೆ ಕಳಿಸ್ತೇವೆ ಸರ್ ಬೇರೆ ಎಂಥ ಬೇಕಾ ಸರ್ ನೀರುಳ್ಳಿ ಟೊಮ್ಯಾಟೊ ನೀರುಳ್ಳಿ ಟೊಮೆಟೊ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು

ಉಂಟು ಸರ್ ಕ್ಯಾಬೇಜ್ ಉಂಟು

ಪುದಿನ ಪುದಿನ ಲಿಂಬೆ ಶುಂಠಿ ಫಂಕ್ಷನ್ ಎಂತಾರು ಇದ್ದರೆ ಸಾ ಹೇಳಿ ಸರ್ ನಾವು ಓಲ್ಸೇಲ್ ರೇಟಲ್ಲಿ ಹಾಕ್ತೇವೆ ಸರ್ ಹೋಲ್ಸೇಲ್ ರೇಟಲ್ಲಿ ಕಳಿಸೀವಿ ಓಕೆ